ವೀಕ್ಷಕರಾಗಿ ಮತ್ತು ಪ್ರೇಕ್ಷಕರಾಗಿ ಅಂದರೆ ವೀಕ್ಷಕರಾಗಿ ಮತ್ತು ಆಟಗಾರರಾಗಿ ನಾವು ಭಾಗವಹಿಸಿದ ಅಂದ್ರೆ ವೀಕ್ಷಕರಾಗಿ ನಾವು ತುಂಬ ವೀಕ್ಷಕರಾಗಿ ಹಲವು ಪಂದ್ಯಾಟಗಳನ್ನು ವೀಕ್ಷಣೆ ಮಾಡ್ತೀವಿ ಕೆಲವೊಂದು ಲೈವಾಗಿ ಸ್ಟೇಡ್ಯಂ ಕ್ರೀಡಾಂಗಣಕ್ಕೆ ಹೋಗಿ ಆಗಿರ್ಬೌದು ಇನ್ನು ಕೆಲವು ಟಿ ವಿಯಲ್ಲಿ ಮೊಬೈಲಲ್ಲಿ ಈ ಥರ ಇನ್ನು ಕೆಲವು ಪಂದ್ಯಗಳನ್ನು ಈಗ ಅತ್ಯಂತ ನಮಗೆ ಪ್ರಭಾವ ಬೀರುವ ಕ್ರಿಕೆಟ್ ಭಾರತದಲ್ಲಿ ಅತ್ಯಂತ ಇದು ಪ್ರಭಾವ ಬೀರುವ ಆಟ ಇದು ಅಂದರೆ ಕ್ರಿಕೆಟ್ ಎಲ್ಲ ಕಡೆ ವ್ಯಾಪಿಸಿದೆ ಕ್ರಿಕೆಟ್ ಗಲ್ಲಿ ಗಲ್ಲಿಯಲ್ಲೂ ಕ್ರಿಕೆಟ್ನ ಹವಾ ಮಿಂಚುತ್ತಿದೆ ಎಲ್ಲಿ ನೋಡಿದರೂ ಈಗ ಲೋಕಲಾಗಲಿ ಎಲ್ಲಿ ಆಗಲಿ ಕ್ರಿಕೆಟ್ ಟೂರ್ನಮೆಂಟ್ ಇಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಪ್ಲೇಸ್ಗಳಲ್ಲು ಕ್ರಿಕೆಟು ಅದು ಇದು ಎಲ್ಲ ಬರ್ತಾಯಿದೆ ಕ್ರಿಕೆಟ್ ಎಲ್ಲರಿಗೂ ಮನರಂಜನೆಯ ಪ್ರೇಕ್ಷಕದ ಆಟವಾಗಿದೆ ಇದು ಪ್ರೇಕ್ಷಕರಾಗಿ ನೋಡಲಂತೂ ಬಹಳ ಇಷ್ಟ ಆ ಕೆಲವೊಂದು ಕ್ಷಣಗಳು ಗೋಲ್ಡನ್ ಮೊಮೆಂಟ್ ಅಂತ ಹೇಳ್ಬೋದು ಕೆಲವೊಂದು ಸಿಕ್ಷ ಪ್ರಥಮ ಕೆಲವೊಂದು ಅವು ಕೆಲವು ರೋಮಾಂಚನ ಆದ ಕೊನೆಯ ಹಂತದ ವಿಜಯಗಳು ಇನ್ನು ಕೆಲವುಗಳು ಕೆಲವು ಗೆಲುವಿನಂಚಿನಲ್ಲಿ ಸೋಲು ತಂದ ಕ್ಷಣಗಳು ಮತ್ತೊಂದು ಸೋಲು ಕಾಣುವ ಅಂಚಿನಲ್ಲಿ ಗೆಲುವು ತಂದ ಕ್ಷಣಗಳು ಇಂತಹ ಉತ್ತಮವಾದ ಕ್ಷಣಗಳನ್ನ ಹಲವು ಬಾರಿ ಪ್ರೇಕ್ಷಕರರಾಗಿ ನೋಡುವುದು ಬಹಳ ಖುಷಿಯಾಗಿ ಅದ್ಭುತವೆನಿಸುವ ಕ್ಷಣವಾಗಿದೆ ಇದು ಕ್ರಿಕೆಟ್ ಮಾತ್ರ ಅಲ್ಲ ಎಲ್ಲ ಟೂರ್ನಮೆಂಟ್ಗಳಲ್ಲೂ ಇಂಥ ಕ್ಷಣಗಳು ಕ್ರಿಕೆಟ್ನಲ್ಲೂ ಉತ್ತಮವಾದ ಕ್ಷಣ ಅಂದರೆ ಕೆಲವೊಂದು ಎದುರಾಳಿಗಳ ನಾವು ಸಪೋರ್ಟಾಗಿದ್ದ ಟೀಮ್ನ ಎದುರಾಳಿ ತಂಡಗಳ ವಿಕೆಟ್ ಉರುಳಿಸುವ ಉರುಳಿಸಿದಾಗುವ ಸಂಭ್ರಮ ಹಾಗೆ ನಮ್ಮ ತಂಡದ ಆಟಗಾರರು ಸಿಕ್ಸ ಬೌಂಡರಿಗಳನ್ನು ಹೊಡೆಯುವ ಸಂದರ್ಭ ಇಂತಹ ಸಂದರ್ಭಗಳು ನಮಗೆ ಬಹಳ ಬಹಳ ಅಂದರೆ ಬಹಳ ಸಂತೋಷವನ್ನುಂಟು ಮಾಡುತ್ತದೆ ಇದರಿಂದ ಬಹಳ ಸಂತೋಷವಾಗುತ್ತದೆ ಇದು ನಮಗೆ ಅಂತೂ ಸಂತೋಷದಾಯಕವಾಗುತ್ತದೆ ಇನ್ನು ನಾವು ಆಟಗಾರರಾಗಿ ಆಡಿ ಅಂದರೆ ಈ ಕ್ರಿಕೆಟೆ ಹೀಗಿದೆ ನಾವು ಆಡಿ ಕೆಲವೊಂದು ಸಣ್ಣ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡಿ ಭಾಗವಹಿಸಿ ಜಯಗಲಿ ಜಯವು ಗಳಿಸಿದ್ದೇವೆ ಆ ಜಯಗಳಿಸಿದ ಕ್ಷಣ ಹೇಳಲಸಾಧ್ಯ ಬಹಳ ಬಹಳ ಬಹಳ ಅಂದರೆ ರೋಮಾಂಚನ ಆದ ಸಂದರ್ಭ ಇದರಲ್ಲಿ ನಾವು ಅತ್ಯಂತ ಖುಷಿಯನ್ನು ಪಡೀತೇವೆ ಆ ಕೆಲವೊಂದು ಗೋಲ್ಡನ್ ಮೂಮೆಂಟ್ ಆಪ್ ಲೈಫ್ ಆ ವಿಜಯದ ಕ್ಷಣವನ್ನ ಹೇಳ್ಬೋದು ಅದು ಮರುಕಳಿಸಲು ಸಾಧ್ಯ ಬಟ್ ಸೂ ಸುಂದರವಾದ ಕ್ಷಣವಾಗಿದೆ ಅದು ಅದರಿಂದ ನಮಗೆ ನಾವು ಇನ್ಯಾವುದೂ ಅದರಿಂದ ಎಷ್ಟೋ ಕ್ಯಾಶ್ ಬಂತು ಅಮೌಂಟ್ ಅದು ವಿಷಯ ಅಲ್ಲ ಅದರಲ್ಲಿ ಸಿಕ್ಕಿದ ಗೋಲ್ಡನ್ ಮೂಮೆ ವಿಜಯವನ್ನು ಒಂದು ಪದಕ ಸಾಕು ಅಂದರೆ ನಮ್ಮ ಅಂತ್ಯಂತ ಖುಷಿಯ ಕ್ಷಣ ಹಾಗೇ ಕ್ರಿಕೆಟ್ ಮಾತ್ರ ಅಲ್ಲ ಕಬಡ್ಡಿ ಕಬಡ್ಡಿ ಅಂತೂ ಮೈ ರೋಮಾಂಚನಗೊಳಿಸುವ ಆಟ ಇದು ಸ್ಟೇಡಿಯಂನಲ್ಲಿ ಇದ್ರೂ ಹೊರಗಡೆ ಇದು ಅತ್ಯಂತ ಅದು ಯಾವ ಕ್ಷಣದಲ್ಲಿ ಯಾವ ತಂಡಕ್ಕೆ ವಿಜಯಲಕ್ಷ್ಮಿ ಒಲಿಯುವುದಂತ ಕೊನೆಯವರೆಗೆ ಕೊನೆಯ ನಿಮಿಷ ಕೊನೆಯ ಸೆಕೆಂಡ್ವರೆಗೂ ಆಟ ನಡೀತಲೇ ಇರುತ್ತೆ ಇದು ಯಾವ್ದೇ ಇದು ದೈಹಿಕ ಆದ ಕಾರಣ ಇದು ದೈಹಿಕ ಗೇಮ್ ಆಗಿದ್ದರಿಂದ ದೈಹಿಕ ಕ್ರೀಡೆ ಆಗಿದ್ದರಿಂದ ಇದರಿಂದ ಸ ಸಣ್ಣ ಸಣ್ಣ ಪುಟ್ಟ ಕೆಲವು ಸಣ್ಣ ಪುಟ್ಟ ಗಾಯಗಳು ಕೆಲವೊಮ್ಮೆ ದೊಡ್ಡ ಗಾಯವೂ ಆಗುತ್ತೆ ಕೆಲವೊಮ್ಮೆ ಕೆಲವೊಂದು ಆಟಗಾರರ ಜೀವನವೇ ಇದರಿಂದ ಆದರೆ ಹಲವು ಬಾರಿ ಇದು ಎಲ್ಲರಿಗೂ ಉತ್ತಮವಾಗಿ ಬಹಳ ಸಹಾಯವಾಗಿದೆ ಇದರಿಂದ ತಂಡದ ಗೆಲ್ ಕೆಲವೊಮ್ಮೆ ಎಷ್ಟೋ ಪ್ಲೇಯರ್ಗಳು ತಮ್ಮ ಜೀವನವನ್ನೇ ಅರ್ಪಿಸಿ ತಂಡಕ್ಕಾಗಿ ಅರ್ಪಿಸುತ್ತಾರೆ ಆ ಆ ಸಮಯವಂತೂ ಬಹಳ ಹೇಳಲಾಗದಷ್ಟು ರೋಮಾಂಚನವಾದ ಕ್ಷಣ ಇನ್ನೂ ಹೆ ಇನ್ನೂ ಹೇಳ್ಬೇಕಂದರೆ ಕಬಡ್ಡಿ ಟೂರ್ನಮೆಂಟಲ್ಲಿ ನಾವು ಆಡಿದ್ದಾಗ ನಮ್ಮ ತಂಡದವರು ಎಲ್ಲರೂ ಬ ಕೆಲವೊಮ್ಮೆ ನೀರಸದಾಯಕ ಪ್ರದರ್ಶನ ಇರಬೌದು ಇನ್ನೊಮ್ಮೆ ಉತ್ತಮವಾದ ಪ್ರದರ್ಶನ ಇರ್ಬೋದು ಹ್ಞೂ ನೀರಸದಾಯಕವಾದ ಪ್ರದರ್ಶನಕ್ಕೆ ಸೋಲಿನ ಸೋಲು ಬಂದ ಕ್ಷಣಗಳಲ್ಲಿ ಬೇಜಾರುಗಳಾಗುತ್ತದೆ ನೋವಾಗುತ್ತೆ ನಮ್ಮ ತಂಡ ಸೋತಿತಿಂದ ಬೇಜಾರು ಆಗುತ್ತದೆ ಆದರೆ ಗೆಲುವು ತಂದ ನಾವೇ ನಾವು ತಂಡವನ್ನು ಗೆಲ್ಸಿದ ಕ್ಷಣಗಳಲ್ಲಿ ನಮ್ಮದೊಂದು ಹೆಮ್ಮೆ ಬೇರೆನೇ ನಮ್ಮಿಂದ ತಂಡ ಗೆಲ್ಲುತ್ತೆ ನಾವು ತಂಡದಲ್ಲಿ ನಾವು ಇದ್ದದ್ದು ತಂಡ ಅಂದ್ರೆ ನಾವು ಹೌದು ಆ ತಂಡದಲ್ಲಿ ಇದೆಲ್ಲ ಬಹಳ ಖುಷಿಯಾದ ಸಂದರ್ಭ ಇನ್ನು ಅದೇ ಸೋತಾಗ ನಮ್ಮಿಂದ ಎಲ್ಲಾದ್ರು ಸೋತರೆ ತಂಡ ನಮ್ಮ ಒಬ್ಬನಿಂದ ಎಲ್ಲಿಯಾದರು ನಮ್ಮ ಒಬ್ಬ ಒಂದು ಪರ್ಷನಿಂದ ತಂಡವಿಡೀ ಫುಲ್ಲು ಸೋತರೆ ಆ ಒಂದು ಒಬ್ಬ ವ್ಯಕ್ತಿ ಇದು ಸಾಕು ಆಮೇಲೆ ಅವನು ಅವನು ತನ್ನ ಬಹಳ ಅತ್ಯಂತ ದುಃಖದಾಯಕವಾಗಿರ್ತದೆ ತಾನು ತನ್ನ ಒಂದು ಕಳಪೆ ಪ್ರದರ್ಶನ ಇಡೀ ತಂಡವು ಗೆಲ್ಲುವಂಥ ಅವಕಾಶವನ್ನು ಚೆಲ್ಲಿಕೊಳ್ಳುತ್ತದೆ ಇದು ಅವನಂತೂ ಬಹಳ ದುಃಖಕರಾದ ವಿಷಯ ಇದರಿಂದ ಅವನಿಗೆ ಸೋಲು ತುಂಬ ಕಡೆ ಕಾಣುತ್ತೆ ಆದರೆ ಇದು ಪ್ರದರ್ಶನ ಅವನ ಈ ಮತ್ತು ಹಠ ಬಿಡದೆ ಅಭ್ಯಸಿಸುತ್ತಾನೆ ನಂತರದ ಪಂದ್ಯಗಳಲ್ಲಿ ಅವನು ಕೆಲವೊಮ್ಮೆ ವಿಜಯದ ರೂವಾರಿಯೂ ಆಗಿರುತ್ತಾನೆ ಇನ್ನು ಕಬಡ್ಡಿ ಕ್ರಿಕೆಟ್ ಮಾತ್ರವಲ್ಲ ಎಲ್ಲ ಆಟಗಳಲ್ಲೂ ಅಷ್ಟೇ ವೀಕ್ಷಕಗಳಾಗಿ ನೋಡುವಾಗ ಒಂದು ಜೋಶ್ ಅದೇ ಪ್ರೇಕ್ಷಕರ ಅದೇ ಆಟ ಆಟಗಾರರಾಗಿ ಅಲ್ಲಿ ಹೋಗಿ ಆಡುವಾಗ ಅದರ ಮಜವೇ ಬೇರೆ ವೀಕ್ಷಕರಾಗಿ ಅವನು ಹಾಗೆ ಮಾಡಬೌದು ಹೀಗೆ ಮಾಡಬೌದು ಅಂತ ಕಮೆಂಟ್ ಪಾಸಾಗೋದು ಆಗ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುವುದು ಆಡುವವರ ಕಷ್ಟ ಅಲ್ಲಿ ಆ ಆ ಸಿಚುಯೇಷನ್ ಆ ಸಂದರ್ಭದ ತಲೆ ನೋವಾಗಲು ಆಗ ಗೊತ್ತಾಗುವುದು ಹೀಗೆ ಆಡಬೇಕು ಅಲ್ಲಿನ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಎಲ್ಲ ಆಟಗಾರನಿಗೆ ಗೊತ್ತು ನೋಡುವಾತ ಹಾಗೆ ಹೀಗೆ ಅವ್ನು ಹಾಗೆ ಆಡಿದ ಹೀಗೆ ಆಡಿದ ಅವಳು ಹಾಗೆ ಹೀಗೆ ಅದು ಇದು ಅಂತ ಎಲ್ಲ ಹಾಡುತ್ತಾರೆ ಆದರೆ ನೋಡುವವನಿಗೆ ತಾನೆ ಗೊತ್ತು ಆಡುವವನಿಗೆ ತಾನೆ ಗೊತ್ತು ಅದರ ಕಷ್ಟ ಇಷ್ಟಗಳು ಇದಾಗಿಯೂ ಅವನಿಗೆ ಬಹಳ ಕಷ್ಟ ಅಂತ ಗೊತ್ತಾದಾಗ ಅದು ಇದು ಕಷ್ಟಾರ್ಥಗಳು ಎಲ್ಲ ಈಗೆ ಆಟ ಇದು ಮ ಇದು ಹೊರಾಂಗಣ ಆಟ ಇನ್ನು ಕೆಲವು ಒಳಾಂಗಣ ಆಟಗಳು ಇಲ್ಲಿ ಇಂಡಿವಿಜುಅಲ್ ಪರ್ಫಾರ್ಮೆನ್ಸ್ ಬಹಳ ಮುಖ್ಯ ಆಗುತ್ತೆ ಅಲ್ಲಿ ಒಳಾಂಗಣದಲ್ಲಿ ಹೊರಾಂಗಣದಲ್ಲಿ ಟೀಮಿನ ಟೀಮ್ನ ಆಟ ಪ್ರದರ್ಶನ ಮೂಡಿ ಬರಬೇಕು ಚೆನ್ನಾಗಿ ಅಂದರೆ ಟೀಮಿನಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳ ಕೋಆಪ್ರೇಷನ್ ಅವರ ನಡುವಿರುವ ಒಗ್ಗಟ್ಟು ಇದೆಲ್ಲ ಬಹಳ ಮುಖ್ಯ ಆಗಿರುತ್ತೆ ಒಬ್ಬನನ್ನು ಕಂಡರೆ ಇನ್ನೊಬ್ಬನಿಗೆ ಆಗುವುದಿಲ್ಲ ಅಂದರೆ ಅಲ್ಲಿ ತಂಡ ಸೋಲನ್ನು ಅನುಭವಿಸಿದರೆ ಆ ಇಬ್ಬರು ವ್ಯಕ್ತಿಗಳಿಂದ ತಮ್ಮ ತೋಂ ತಂಡವೇ ಸೋಲು ಅನುಭವಿಸಬೇಕಾದ ಸ್ಥಿತಿ ಕಾಣಬರುತ್ತದೆ ಇದು ಬಹಳ ಕಷ್ಟದಾಯಕವಾದ ಸ್ಥಿತಿ ಅದರಿಂದ ಪ್ರೇಕ್ಷಕರಾಗಿ ನೋಡುವುದಕ್ಕಿಂತ ವೀಕ್ಷಕರ ಆಟಗಾರರಾಗಿ ಆಡುವುದೇ ಸೂಕ್ತ ಒಂದು ಖುಷಿಯ ಸಂತೋಷ ವಿಷಯ ಬೇರೆ ಯಾವುದು ಇಲ್ಲ